ಹಾಂ ಯಾರು ಹೌದು ಕೆನರ ಬ್ಯಾಂಕು ಹಾಂ ಹೇಳಿ

ಹಾಂ ಯಾವ್ದು ನಿಮ್ಮ ಯಾವ ಹೆಸರಲ್ಲಿ ಬಂದಿದ್ರೇಳಿ ಯಾವ ಹೆಸ್ರಲ್ಲಿ ನೀವು ಅದ ಫಾರಮ್ ಫಿಲ್ ಅಶೋಕ್ ಅಂತಲ್ವ ಅವ್ನು ಅವ್ನಿಗೆ ಆ ಕ್ಲರ್ಕಿಗೆ ಹೇಳಿದ್ದೆ ನಾನು ಆ ಪ್ಲೇಸಿನ ಕ್ಲರ್ಕೂ ಬೇರೆ ಕೂತ್ಕೊಂಡ್ಬಿಟ್ಟಿದಾನೆ ಹಾಂ ಅದು ನಾನು ನಿಮಗೆ ಮಂಜು ಹೇಳಿದ್ದೆ ಅವನು ಬೇರೆಯವ್ರನ್ನ ಕೂತು ಬಿಟ್ಟಿದ್ದಾನೆ ಈಗ ನಾಳೆ ಆ ಮಂಜು ಕ್ಲರ್ಕ್ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾಳೆ ನೀವು ಕರೆಕ್ಟು ಟೆನ್ ತರ್ಟಿ ಬ್ಯಾಂಕ್ ಓಪನಿಂಗ್ ಟೈಮಲ್ಲಿ ಬರ್ರಿ ಅವರಿಗೆಲ್ಲ ಹೇಳಿರ್ತೀನಿ ನೀವೂ ನಿಮ್ಮ ಆಧಾರ್ ಕಾರ್ಡ್ ಎರ್ಡು ಜೆರಾಕ್ಸ್ ಇಟ್ಕೊಂಡಿದ್ದೀರಲ್ಲ

ಅಲ್ಲಲ್ಲ ಈಗ ಅದು ಕೊಟ್ಟಿದ್ರು ಮತ್ತು ಅದು ಮಿಸ್ ಲ್ಯಾಗ್ ಆಗುತ್ತೆ ನೀವು ನಾಳೆ ಬರ್ತಾ ಒರ್ಜಿನಲ್ಲಂತೂ ನಿಮ್ಮತ್ರನೇ ಇದೆಯಲ್ಲ ಹೆಂಗೂ ಹ್ಞೂ ಈಗ ಆಧಾರ ಕಾರ್ಡಿನ್ದು ಎರ್ಡು ಜೆರಾಕ್ಸು ಆಮೇಲೆ ಪ್ಯಾನ್ ಕಾರ್ಡಿನ್ದು ಎರಡು ಜೆರಾಕ್ಸು ಆಮೇಲೆ ಇದು ಅದನ್ನು ಎರಡೂ ಸೈನ್ ಮಾಡ್ಕೊಂಬಂದ್ಬಿಡಿ ಅದರಲ್ಲಿ ಅದು ಮತ್ತೆ ಸೈನು ಕರೆಕ್ಟಾಗಿ ನೆನ್ಪಿರಲಿ ಅದೇ ರೀತಿ ನೆಕ್ಸ್ಟ್ ನೀವು ಎಕೌಂಟ್ ಓಪನ್ ಮಾಡಿದ್ಮೇಲೆ ಅದೇ ಮಾಡಬೇಕಾಗುತ್ತೆ ಮತ್ತಲ್ಲಿ ಎ ಟಿ ಎಮ್ ಕಾರ್ಡ್ ಏನಾರು ಬೇಕಿತ್ತ ನಿಮಗೆ ಹ್ಞೂ ಹಾಗಾದ್ರೆ ಆ ಫಾರ್ಮಲ್ಲಿ ಫಾರ್ಮಲ್ಲಿ ಒಂದು ಆಪ್ಷನಿದೆ ಎ ಟಿ ಎಮ್ ಕಾರ್ಡ್ ಟಿಕ್ ಮಾಡೋದು ಅದೊಂದು ಟಿಕ್ ಮಾಡಿ ಫಾರ್ಮ್ ತೊಗೊಂಡೋಗಿದ್ದೀರಲ್ಲ ನೀವು ಹ್ಞೂ ಸರಿ ಅದು ಟಿಕ್ ಮಾಡ್ಕೊಂಡು ಎಲ್ಲ ಫಿಲಪ್ ಮಾಡ್ಕೊಂಬರ್ರಿ ನಾನು ಇವ್ರಿಗೆ ಹೇಳಿರ್ತೀನಿ ವಿಷಯ ಎಲ್ಲ ನಾಳೆ ನಾಳೆ ಅವ್ರು ಅಕಸ್ಮಾತ್ ರೆಸ್ಪಾನ್ಸ್ ಮಾಡಿಲ್ಲಾಂತಾದ್ರೆ ಸೀದಾ ನೀವು ನನ್ನ ಕ್ಯಾಬಿನಿಗೆ ಬಂದುಬಿಡಿ ಹಾಂ ಕಾಬಿನಿಗೆ ಬಂದುಬಿಟ್ರೆ ನಾನು ಅದ್ರದ್ದು ಏನಂಥೇಳಿ ಮುಂದ್ವರೆಸಿ ಎಕೌಂಟ್ ಓಪನ್ ಮಾಡಿ ಅಲ್ಲೇ ಸೈನ್ ಇದು ಮಾಡಿಬಿಡ್ತೀನಿ ಒಂದು ಹತ್ತು ಅದು ಲೋನಿಂದು ಅರ್ಜೆಂಟ್ ಮಾಡೋಕ್ಕೋಬೇಡಿ ಈಗ ನೀವೊಂದು ಕೆಲ್ಸ ಮಾಡಿ ಬಂದು ಒಂದೈದು ಸಾವಿರ್ರುಪಾಯಿ ಡೆಪಾಸಿಟ್ ಮಾಡಿ ಅಂದರೆ ಮಿನಿಮಮ್ ಒಂದು ಸಾವಿರ ಸಾಕು ಒಂದು ಐದು ಸಾವಿರ್ರುಪಾಯಿಂದ ಸ್ಟಾಟ್ ಮಾಡ್ರಿ ನಿಮ್ಮ ಟ್ರಾನ್ಸ್ಯಾಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಆಗಿ ಒಂದು ಮೂರು ತಿಂಗಳು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ ಒಂದು ಟ್ರಾನ್ಸ್ಯಾಕ್ಷನ್ ಅದು ಟ್ರಾನ್ಸ್ಯಾಕ್ಷನ್ ಮೇಲೆ ನಿಮಗೆ ಲೋನ್ ಎಷ್ಟು ಸದ್ಯಕ್ಕೆ ಅರ್ಜೆಂಟಿಗೆ ನಿಮ್ಮ ಅಂಗಡಿಗೆ ಒಂದಷ್ಟೆ ಲೋನ್ ಅಲ್ವ ಒಂದು ಎರ್ಡು ಲಕ್ಷ ಹಾಂ ಅದಕ್ಕೇನು ನಮಗೆ ಸೆಕ್ಯುರಿಟಿ ಏನು ಬೇಡ ನೀವು ಟ್ರಾನ್ಸ್ಯಾಕ್ಷನ್ನು ಕರೆಕ್ಟಾಗಿ ತೋರಿಸ್ಬಿಟ್ರೆ ನಿಮಗೆ ನಾ ಶೂರಿಟಿ ನಮ್ಮ ಶೂರಿಟಿ ಮೇಲೆ ಒಂದು ಎರ್ಡು ಲಕ್ಷ ಸ್ಯಾಂಕ್ಷನ್ ಆಗುತ್ತೆ ಆಮೇಲೆ ನೀವು ಅದನ್ನು ಕರೆಕ್ಟಾಗಿ ಕಂತು ಕರೆಕ್ಟಾಗಿ ಕಟ್ಕೊಂಡೋಗಬೇಕು ಹ್ಞೂ ಆವಾಗ ನಿಮಗೆ ಅದು ಒಳ್ಳೆ ಇದಾಯ್ತು ಅಂದರೆ ನಿಮ್ಮ ನೆಕ್ಷ್ಟ್ ಏನೋ ಶಾಪ್ ಏನೋ ದೊಡ್ದು ಮಾಡಬೇಕು ಅಂತಿದ್ರಲ ಆವಾಗ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಫಶ್ಟು ಇದೊಂದು ನಾಳೆ ಮುಗಿಸ್ಕೊಂಡ್ರೆ ಆಮೇಲೆ ಒಂದು ಮೂರು ತಿಂಗಳು ಟ್ರಾನ್ಸ್ಯಾಕ್ಷನ್ ಕರೆಕ್ಟಾಗಿ ಇಡ್ರಿ ಆಯ್ತ ಅದು ಆ ಎ ಟಿ ಎಮ್ಯಿಂದ ಚಾರ್ಜಸೆಲ್ಲ ನಿಮಗೆ ಅದೂ ಕಾರ್ಡ್ ಬರುತ್ತೆಲ್ಲ ಅದರೊಳಗೆ ಎಲ್ಲ ಡಿಟೇಲ್ಸ್ ಬಂದ್ಬಿಡುತ್ತೆ ಅದರ ತಕ್ಕಂತೆ ಮತ್ತೆ ಆ ಕಾರ್ಡಿನ ಮಾತ್ರ ಡಿಟೇಲ್ಸ್ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಈಗ ಮತ್ತೆ ತುಂಬ ಸ್ಕ್ಯಾಮ್ಸ್ ನಡೀತಾ ಇದೆ ಓ ಟಿ ಪಿ ಗಿಟಿಪಿ ಬಂದರೆ ಯಾರಿಗೆ ಮತ್ತೆ ಹೇಳೋಕ್ಕೆ ಹೋಗಬೇಡಿ ನೀವೇ ಇಲ್ಲಿ ಬಂದು ಆ್ಯಕ್ಟಿವೇಟ್ ಮಾಡ್ಕೊಂಡು ಪಾಸ್ ವರ್ಡ್ ನಿಮ್ದೇ ಎಂಟ್ರಿ ಮಾಡ್ಕೊಂಡು ಆಮೇಲೆ ನಿಮ್ಮ ಕಾರ್ಡ್ ನಿಮ್ಮ ಕೈಯಲ್ಲಿ ಕರೆಕ್ಟಾಗಿ ಜೋಪಾನಾಗಿ ಇಟ್ಕೋಳ್ಳಿ ಅದು ಹ್ಞೂ ಸರಿ ಈಗ ನೀವು ನಾಳೆ ತಪ್ಸೋಕ್ಕೆ ಹೋಬೇಡ್ರಿ ನಾಳೆ ಹತ್ತುವರೆಗೆ ಬಂದುಬಿಡ್ರಿ ಆಮೇಲೆ ಮತ್ತೆ ನಾಡಿದಿಂದ ಬಿಜಿ ಇದೆ ಬೇರೆ ಏನೋ ಬ್ಯಾಂಕಿಂದು ಅದರಗೋಸ್ಕರ ನೀವು ನಾಳೆ ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗಿಬಿಡಿ ಅದು ಸರಿ ಸರಿ ಓಕೆ